ಹಾಂ ಪೈಂಟ್ರ ನೀವು ನಮ್ಮದೊಂದು ತ್ರೀ ಆಫ್ಟ್ರ್ ಬಿಲ್ಡಿಂಗ್ ಒಂದು ಇದೆ ಹೊಸ್ದಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಅದು ಪೈಂಟಿಂಗ್ ಆಗಬೇಕಾಗಿತ್ತು ಅಲ್ಲಾ ಅದನ್ನ ಹೇಳ್ತಿನಿ ಈಗ ನಮ್ಮದು ಒಟ್ಟು ಟೋಟಲ್ ತ್ರೀ ಆಫ್ಟರ್ ಬಿಲ್ಡಿಂಗ್ ಅಂದ್ರೆ ಒಟ್ಟು ಒಂದು ಹದಿನೆಂಟು ರೂಮ್ ಬರುತ್ತೆ ಎರಡೂ ಮಾಡಬೇಕು ಇಂಟ್ರಲ್ ಎಕ್ಸ್ಟ್ರಲ್ ಎರಡೂ ಮಾಡಬೇಕು ಈ ಥರ ಆಮೇಲೆ ಹೊರ್ಗಡೆ ಎಲ್ಲ ಪ್ರೈಮೆರಿ ಮತ್ತು ಒಂದು ಕೋಟ್ ಒಳಗಡೆ ಎಲ್ಲ ಹಾಕ್ಬೇಕು ಹ್ಞೂ ಪಟ್ಟಿ ಫುಲ್ ಪಟ್ಟಿ ಮಾಡ್ಬೇಕು ಒಳಗಡೆ ಕ್ಲೀನಾಗಿರಬೇಕು ಆಯಿತಾ ಆಮೇಲೆ ಹೊರ್ಗಡೆ ಪ್ರೈಮೆರಿ ಮತ್ತು ಕಲರ್ರ ಸೆಲೆಕ್ಟ್ ಮಾಡಿ ನಾನು ಹೇಳ್ತಿನಿ ಏಷಿಯನ್ ಆದರೆ ಎಷ್ಟು ಆಗುತ್ತೆ ಒಟ್ಟು ಹದಿನೆಂಟು ರೂಮ್ ಬರುತ್ತೆ ಟೋಟಲ್ ಹದಿನೆಂಟು ದೇವ್ರು ಕೋಣೆ ಮತ್ತು ಬಾತ್ರೂಮು ಮತ್ತು ಬೆಡ್ರೂಮ್ ಇವೆಲ್ಲ ಸೇರಿ ಮೇಲೆ ಕೆಳಗೆ ಒಟ್ಟು ತ್ರೀ ಆಫ್ಟರ್ ಬಿಲ್ಡಿಂಗು ಆಮೇಲೆ ಹೊರ್ಗಡೆ ಕಾಂಪೌಂಡು ಎಕ್ಸ್ಟ್ರಾ ಕಾಂಪೌಂಡ್ ಇದೆ ಕಾಂಪೌಂಡ್ ಪಿಲ್ಲರಿಗೆಲ್ಲ ಇದು ಪೈಂಟಿಂಗ್ ಮಾಡಬೇಕಾಗುತ್ತೆ ಬ್ಲಾಕ ವೈಟು ಎಲ್ಲ ಟೋಟಲಿ ಎಷ್ಟು ಪೈಂಟಿಂಗ್ ಆಗುತ್ತೆ ಹೇಳಕ್ ಆಗತ್ತಾ ಸಾಧ್ಯನಾ ಫಿಫ್ಟಿ ಅಲ್ಲ ಯಾಕಂದರೆ ಆಮೇಲೆ ಕೆಲಸ ಸ್ಟಾರ್ಟ್ ಆದ್ಮೇಲೆ ಕಮ್ಮಿ ಆಯ್ತು ಗಿಮ್ ಆಯ್ತು ಈಗಲೇ ಒಂದ್ಸರ್ತಿ ಒಂದು ಇದು ಮಾಡ್ಕೊಂಡು ಕ್ಯಾಲ್ಕೇಷನ್ ಮಾಡಿ ನಮ್ಗೆ ಹೇಳ್ ಬಿಡಬೇಕು ಯಾಕಂದರೆ ಮತ್ತೆ ನಾವು ಒಂದೇ ಸರ್ತಿ ಅಮೌಂಟು ಸಿಕ್ಸ್ಟಿ ತೌಝಂಡು ಯಾವ್ದು ಪೈಂಟಿಂಗ್ ಯಾವ್ದು ಇದು ಮಾಡ್ತೀರಾ ನೀವು ಏಷಿಯನ್ ಆದರೆ ಎಷ್ಟು ಆಗುತ್ತೆ ಅದೇ ಏಷಿಯನೇ ಇರಲಿ ನಮಗೆ ಹಾಂ ಆಮೇಲೆ ಕಲರ್ ನಾನು ಸೆಲೆಕ್ಟ್ ಮಾಡ್ತಿನಿ ನೀವು ಕಲ್ಲರ್ದ್ದು ಒಂದು ನನಗೆ ಇದನ್ನ ಕಳ್ಸಿ ಕೊಡಿ ಸ್ಕ್ರಿಪ್ಟ್ ಕಳ್ಸಿ ಕೊಡಿ ನಿಮ್ಮದ ಹಾಂ ಹಾಂ ಹಾಂ ಅದೆ ಏನು ನಮಗೆ ಏಪ್ರಿಲ್ ಫಸ್ಟ್ ವೀಕಲ್ಲೆ ಸ್ಟಾರ್ಟ್ ಮಾಡಬೇಕು ಯಾಕೆಂದರೆ ಫಂಕ್ಷನ್ ಇರದರಿಂದ ನನಗೆ ಆದಷ್ಟು ಬೇಗ ಬಿಲ್ಡಿಂಗ್ನ ಬಿಟ್ಕೊಡಬೇಕು ನೀವು ಆದಷ್ಟು ಎಷ್ಟು ಜನ ಕರ್ಕೊಂಡು ಜನ ಜಾಸ್ತಿ ಇದ್ದರೂ ಪರವಾಗಿಲ್ಲ ನಮ್ಗೆ ಕೆಲಸ ಬೇಗ ಮುಗಿಯಬೇಕು ಕೆಲಸ ನೀಟಾಗಿ ಆಗಬೇಕು ತ್ರೀ ಮೆಂಬರ್ಸ್ ಆದರೆ ಇದು ಮೂ ಅಲ್ಲ ಹದಿನೆಂಟು ರೂಮ್ ಇರುತ್ತೆ ಅಲ್ಲಿ ನೀವು ಮಾಡ್ಕೊಳಕ್ಕೆ ಆಗತ್ತಾ ನೋಡಿ ಇನ್ನು ಸೊಲ್ಪ ಜಾಸ್ತಿ ಮೆಂಬರ್ಸ್ನ ಲೇಬರ್ನ ಡೇ ಆ್ಯಂಡ್ ನೈಟ್ ಮಾಡಬೇಕು ಡೇ ಆ್ಯಂಡ್ ನೈಟ್ ಮಾಡಿ ಮುಗ್ಸಿ ಕೊಡ್ಬೇಕು ನನಗೆ ನಮ್ಗೆ ಫಂಕ್ಷನ್ ಇರುತ್ತೆ ಹಾಗಾಗಿ ಮತ್ತೆ ಮತ್ತೆ ನಮ್ಗೆ ಲೇಟ್ ಮಾಡಂಗೆ ಇಲ್ಲ ಸರಿ ನೀವು ಆ ಇದನ್ನ ಕಳ್ಸಿ ಕೊಡಿ ನನಗೆ ಕಲ್ಲರ್ಸ್ ಎಲ್ಲ ನಾನು ಆಮೇಲೆ ಅಡ್ವಾನ್ಸ್ ಎಷ್ಟು ಪೇ ಮಾಡ್ಬೇಕು ಹೇಳಿ ಹಾಂ ಫೋನ್ಪೇ ಮಾಡಿದರೆ ಸಾಕಲ್ಲ ನಿಮಗೆ ಸರಿ ನಾನು ಈವ್ನಿಂಗ್ ಅಷ್ಟರೊಳಗೆ ನಿಮ್ಗೆ ಕಳ್ಸಿ ಕೊಡ್ತೀನಿ ನೀವು ನನ್ಗೆ ಅದನ್ನ ಇದನ್ನ ಕಳ್ಸಿ ಕೊಡಿ ಲೀಸ್ಟ